ಕನ್ನಡ ಭಾಷೆ ಅತಿ ಮಧುರ ಭಾಷೆ ಅಂತ್ಲೂ ಹೇಳ್ಬೋದು ಕರ್ನಾಟಕ ಭಾಷೆಯನ್ನು ಕರ್ನಾಟ ಮಾತೆಯ ಭಾಷೆ ಕನ್ನಡ ಭಾಷೆ ಎಲ್ಲ ಭಾಷೆಗಳು ಕಲಿಯುವುದಕ್ಕಿಂತ ಕನ್ನಡ ಭಾಷೆ ಕಲಿಯೋಹೊತ್ತಿಗೆ ಕಣ್ಣು ಕಲಿಯುವಾಗ ಬರುವಂತಹ ಅನುಭವಗಳು ಜಾಸ್ತಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಭಾಷೆ ಕಲಿಯೋದು ಅದು ಹೆಚ್ಚು ಸಮಸ್ಯೆ ಆಗಲ್ಲ ಅದೇ ಕನ್ನಡ ಭಾಷೆಯನ್ನ ಬೇರೆ ರಾಷ್ಟ್ರಗಳಿಂದ ಬಂದು ಕಲಿಯುತ್ತಾರಲ್ಲ ಅದು ನಮಗೆ ಪ್ಲಸ್ ಪಾಯಿಂಟು ಎಲ್ಲ ರೀತಿಯ ರಾಷ್ಟ್ರದ ರಾಷ್ಟ್ರದ್ದಾಗಿರಲಿ ಇಲ್ಲ ಜಿಲ್ಲೆಗಳಾಗಿರ್ಲಿರಲಿ ಎಲ್ಲ ರೀತಿಯ ಜಿಲ್ಲೆಗಳಲ್ಲಾಗಿರಲಿ ಎಲ್ಲರೂ ಬಂದು ನಮ್ಮ ಕರ್ನಾಟಕದಲ್ಲಿ ಅವರ ಜೀವನವನ್ನು ಮಾಡುತ್ತಾ ನಮ್ಮ ಕನ್ನಡ ಭಾಷೆಯನ್ನು ಕಲಿಯುತ್ತಾ ನಮ್ಮ ಕನ್ನಡ ಭಾಷೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಹಾಗೆ ಮಾಡಿದ್ದಾರೆ ಕರ್ನಾಟಕ ಭಾಷೆ ಈಗಿನದ್ದಲ್ಲ ಅತಿ ಪುರಾತನ ಕಾಲದಿಂದಲೂ ಬಂದಿದೆ ಕನ್ನಡ ಭಾಷೆಗೆ ಹೈವ ಐನೂರು ಸಾವಿರ ವರ್ಷಗಳ ಹಿಂದಿನ ಚರಿತ್ರೆಯೂ ಇದೆ ಹಲವಾರು ಗ್ರಂಥಗಳು ಕನ್ನಡ ಭಾಷೆಯಲ್ಲಿ ಮುದ್ರಿಸಲಾಗಿದೆ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಗಳಾಗಿ ಮಾಡ್ಕೊಂಡಿರುವ ಸಂದರ್ಭಗಳು ಇವೆ ಕನ್ನಡ ಭಾಷೆಯಲ್ಲಿ ರಾಜ್ಯಗಳನ್ನು ಸ್ಥಾಪನೆ ಮಾಡಿ ಕನ್ನಡ ಭಾಷೆಯಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸುತ್ತಿದ್ದಂತಹ ಗ್ರಂಥಗಳು ಇವೆ ಹಾಗೆ ಕನ್ನಡ ಭಾಷೆ ಯಾವ ಭಾಷೆಯಲ್ಲೂ ನಾವು ಇಂತಹ ಸುಂದರವಾದ ಇರ್ತಕ್ಕಂತಹ ಕನ್ನಡದ ಹಾಡುಗಳನ್ನು ಕೇಳಲು ಕನ್ನಡದ ಮೂವಿಯನ್ನು ನೋಡಲು ಸಾಧ್ಯವಾಗಲ್ಲ